ನಮ್ಮ ಕನ್ನಡ ಭಾಷೆ ಪ್ರಾಚೀನ ಭಾಷೆ ನಮ್ಮ ಕನ್ನಡ ಅಂದರೆ ನನಗೆ ಎಲ್ಲಿಲ್ಲದ ಪ್ರೀತಿ ಕನ್ನಡ ಯಾವುದು ಭಾಷೆಯನ್ನು ಇಂಗ್ಲಿಷ್ ಭಾಷೆಯನ್ನು ಯಾರು ಬೇಕಾದರು ಕಲಿಬೋದು ಆದರೆ ಕನ್ನಡದಲ್ಲಿ ವ್ಯಾಕರಣ ಉಚ್ಛಾರಣೆ ಅವು ಏನು ಇದವಲ್ಲ ಕನ್ನಡ ಭಾಷೆ ಅಪರೂಪದ ಕೆಲವೊಂದು ಲಕ್ಷಣಗಳನ್ನು ಅವುಗಳನ್ನು ಅವು ಅದರಲ್ಲಿ ನಾವು ತಿಳಕೊಂಡು ಮಾಡ್ದಾಗ್ಲೇ ಅದು ಭಾಳ ಚೆಂದ ಕನ್ನಡ ಕನ್ನಡವೇ ಚೆಂದ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಅಂತ ಕನ್ನಡ ಅಂದರೆ ಕನ್ನಡ ಭಾಷೆ ನಮ್ಮ ಏನಪ್ಪ ಅಂದ್ರೆ ಕನ್ನಡದಲ್ಲಿ ಮಾತೃ ಭಾಷೆಯಲ್ಲಿ ನಾವು ಏನು ಕಲಿತೀವಲ್ಲಅದು ನಮ್ಗೆ ಬಹಳಷ್ಟು ನಮ್ಗೆ ಮನಸ್ಸಿನ ಮೇಲೆ ಹೃದಯದಲ್ಲಿ ಆ ಒಂದು ಭಾಷೆಯಲ್ಲಿ ನಾವು ಕಲಿತಾಗ ಅದು ಆಳವಾಗಿ ಹೋಗುತ್ತೆ ಆದರೆ ವ್ಯಾಕರಣ ವ್ಯಾಕರಣ ಅಂದ ತಕ್ಷಣ ಕನ್ನಡದಲ್ಲಿ ಎ ಈಗಂತು ಮಕ್ಕಳು ಉಚ್ಛಾರಣೆ ಸರಿಯಾಗಿ ಮಾಡ್ತಾ ಇಲ್ಲ ಕನ್ನಡ ಭಾಷೆಯಲ್ಲಿ ಉಚ್ಛಾರ ಅಂದರೆ ಅ ಆ ಇ ಈ ಇವನ್ನು ದೀರ್ಘ ಸ್ವರ ಹ್ರಸ್ವ ಸ್ವರ ಮತ್ತು ಅಲ್ಪ ಪ್ರಾಣ ಮಹಾ ಪ್ರಾಣ ಇವುಗಳನ್ನು ಸರಿಯಾಗಿ ವ್ಯಂಜನ ಮತ್ತು ಸ್ವರಗಳು ಅದ್ರ ಬಗ್ಗೆ ತಿಳಕೊಂಡು ಮಾತಾಡೋದು ಬಹಳಷ್ಟು ಈಗ ಕಠಿಣ ಆಗಿ ಬಿಟ್ಟದು ಆದ್ದರಿಂದ ಭಾಷೆ ಅಂದರೆ ಕನ್ನಡ ಭಾಷೆ ಅಂದರೆ ಏನಪ್ಪ ಅಂದ್ರೆ ಅದು ಏನೋ ಒಂದು ಕಬ್ಬಿಣದ ಕಡಲೆ ಅನ್ನೋ ರೀತಿಯಲ್ಲಿ ಆಗಿದೆ ಆದರೆ ಕನ್ನಡ ತುಂಬ ಸುಂದರ ಮತ್ತು ಸರಳ ಮೊದಲು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಇಷ್ಟ ಪಟ್ಟು ಕಲಿತರೆ ಕನ್ನಡದಷ್ಟು ಸರಳ ಯಾವ್ದು ಇಲ್ಲ ಸುಂದರವಾದ ಭಾಷೆ ಕನ್ನಡದಲ್ಲಿ ಒಂದೊಂದುಕ್ಕು ಎಷ್ಟೊಂದು ಅರ್ಥ ಆ ಅರ್ಥ ಪೂರ್ಣವಾದಂತಹ ಉಚ್ಛಾರಣೆಯನ್ನು ಅಲ್ಲಿ ನಡೆದಂತ ಕೆಲವೊಂದು ಘಟನೆಗಳನ್ನು ವಿವರಿಸುವಾಗ ಕನ್ನಡದಲ್ಲಿ ಎಷ್ಟೊಂದು ಶಬ್ಧಗಳನ್ನು ಎಷ್ಟೊಂದು ವಾಕ್ಯಗಳನ್ನು ರಚನೆ ಮಾಡಿ ನಾವು ಸುಂದರವಾಗಿ ಬಣ್ಣಿಸಬಹುದು ವ್ಯಾಕರಣದಲ್ಲಿ ಆ ದಿಂದ ಏನಪ್ಪ ಅಂದರೆ ನಲವತ್ತೊಂಬತ್ತು ಅಕ್ಷರಗಳನ್ನು ಚೆಂದ ಉಚ್ಛಾರಣೆ ಮಾಡ್ಲಿಕ್ಕೆ ಬರ್ಬೇಕು ಮೊದಲು ಆಮೇಲೆ ಅವುಗಳಲ್ಲಿ ದೀರ್ಘ ಸ್ವರ ಹ್ರಸ್ವ ಸ್ವರ ಅವುಗಳನ್ನು ಸರಿಯಾಗಿ ಉಚ್ಛಾರಣೆ ಮಾಡಿ ಅವುಗಳನ್ನು ಒತ್ತು ದೀರ್ಘ ಸಮೇತವಾಗಿ ನಾವು ಸುಂದರವಾಗಿ ಬರೆದಾಗ ಮುತ್ತು ಮುತ್ತು ಕನ್ನಡ ಅಂದ್ರೆ ಮುತ್ತು ಆ ಕನ್ನಡ ಭಾಷೆಯ ಉಚ್ಛಾರಣೆಯನ್ನು ಯಾವಾಗಪ್ಪ ಅಂದರೆ ಚಿಕ್ಕ ಮಕ್ಳಿದ್ದಾಗಿಂದಲೇ ಅದನ್ನು ಕಲಿಸಬೇಕು ತಂದೆ ತಾಯಿನೇ ಕನ್ನಡ ಮಾತಾಡಲಿಕ್ಕೆ ಇಲ್ಲ ಮಕ್ಳು ಎಲ್ಲಿಂದ ಕಲಿತಾರೆ ಆದ್ದರಿಂದ ವ್ಯಾಕರಣ ಸಮೇತವಾಗಿ ಚೆಂದ ಸುಂದರವಾಗಿ ಕನ್ನಡ ಭಾಷೆಯನ್ನು ಮಕ್ಕಳಿಗೆ ಮಾತನಾಡ್ಲಿಕ್ಕೆ ಮೊದಲು ಕಲಿಸಬೇಕು ಮಾತ್ನಾಡ್ಲಿಕ್ಕೆ ಕಲಿತರೆ ಮುಂದಿನ ತಾನೇ ಬರ್ತದೆ ಮಾತೇ ಆಡಲ್ಲ ಎಲ್ಲ ಇಂಗ್ಲಿಸು ಈಗಂತು ಇಂಗ್ಲಿಸ್ ಮಯ ಎಲ್ಲ ಪ್ರೈವೇಟ್ ಸ್ಕೂಲಿಗೆ ಹೋಗೋದು ಇಂಗ್ಲಿಸ್ನಲ್ಲೆ ಉಚ್ಛಾರಣೆ ಕನ್ನಡ ಕಲೀಲಿಕ್ಕೆ ವಲ್ಲೆ ಅಂತಾರೆ ಅಂದರೆ ಕನ್ನಡದ ಬಗ್ಗೆ ತಂದೆ ತಾಯಿಗಳಿಗೇ ತಾತ್ಸಾರ ಇರುವಾಗ ಮಕ್ಳು ಎಲ್ಲಿಂದ ಕಲಿತಾರೆ ಹಾಗಾಗಿದೆ ಈಗಿನ ಪರಿಸ್ಥಿತಿ ಉಚ್ಚಾರ ಸರಿಯಾಗಿ ಮಾಡೋದಿಲ್ಲ ಅವ್ರು ತಂದೆ ತಾಯಿ ಕರೆಕ್ಟಾಗಿ ಉಚ್ಛಾರ ಮಾಡಿ ಶಿಕ್ಷಕರು ಸರಿಯಾಗಿ ಅದನ್ನು ಉಚ್ಛಾರ ಮಾಡಿ ಅದನ್ನು ಅನುಸರಣೆ ಮಾಡೋದು ಮಕ್ಳದ್ದು ಅನುಕರಣೆ ಮಾಡಬೇಕು ಮಕ್ಕಳು ಅಂದರೆ ಕನ್ನಡ ಕಲಿಬೇಕು ಅನ್ನುವ ಒಂದು ಉತ್ಸಾಹ ಮನೋಭಾವನೆ ಬಂದಾಗ ತಾವೇ ಕಲಿತಾರೆ ಆದರೆ ಕನ್ನಡದಲ್ಲಿ ಎಷ್ಟೊಂದು ವ್ಯಾಕರಣ ಹೌದಾ ಏನು ದೀರ್ಘ ಸ್ವರ ಹ್ರಸ್ವ ಸ್ವರದಿಂದ ಹಿಡಿದು ಹೌದಾ ಸಂಧಿಗಳು ಸಮಾಸ ಅದರ ಜೊತೆ ಜೊತೆಗೆ ಏನು ಸ ಛಂದಸ್ಸು ಅಂತು ತುಂಬ ತುಂಬ ತುಂಬ ಆಳವಾದಂತ ಜ್ಞಾನ ಇಂಥ ಒಂದು ಜ್ಞಾನ ಇರುವಂತಹ ಕನ್ನಡವನ್ನು ಕಲಿಬೇಕು ಅಂದ್ರೆ ಅದು ಮುಗಿಯದ ಒಂದು ಇದು ಅಷ್ಟು ಅದೇ ಜ್ಞಾನ ಕನ್ನಡದಲ್ಲಿ ಆದ್ರೆ ಅದನ್ನು ತಿಳಕೊಂಡು ಅರ್ಥ ಮಾಡಿಕೊಂಡು ಕನ್ನಡದ ಮಹತ್ವವನ್ನು ಅದರಲ್ಲಿರುವಂತ ಎಷ್ಟು ಪ್ರಾಚೀನ ಭಾಷೆ ನಮ್ಮ ಕನ್ನಡ ಭಾಷೆ ಆ ಭಾಷೆ ಅಪರೂಪ ಅಂಥ ಒಂದು ಭಾಷೆ ನಮ್ಮದು ಭಾಷೆಯನ್ನು ಮರೆತು ಇವತ್ತು ಬೇರೆ ಭಾಷೆಗೆ ಅಡಾಪ್ಟ್ ಆದ್ರೆ ನಾಳೆ ನಮ್ಮ ಭಾಷೆ ಯಾರು ಮಾತಾಡ್ಲಿಕ್ಕೆ ಸಾಧ್ಯ ನಮ್ಮವ್ರೆ ನಾವು ನಾವೇ ನಮ್ಮ ಭಾಷೆಯನ್ನು ಕಲಿಬೇಕು ನಮ್ಮ ಭಾಷೆಯನ್ನು ಬೆಳೆಸಬೇಕು ಉಳಿಸಬೇಕು ಅದ್ರಲ್ಲಿರೋದನ್ನು ಮಕ್ಕಳಿಗೆ ಅರ್ಥ ಮಾಡಿಸಬೇಕು ಆಗಲೇ ಕನ್ನಡ ಭಾಷೆ ಬೆಳಿಲಿಕ್ಕೆ ಸಾಧ್ಯ ಛಂದಸ್ಸಿನಲ್ಲಿ ಎಷ್ಟು ನಮೂನೆ ಆ ಎಲ್ಲ ಒಂದೊಂದು ಹಳೆಗನ್ನಡ ಪದ್ಯವನ್ನು ಓದಿ ಬಿಟ್ರೆ ಕುವೆಂಪು ಪಂಪ ರನ್ನ ಇವರೆಲ್ಲ ಬರೆದಂತಹ ಹಳೆಗನ್ನಡ ಪದ್ಯದಲ್ಲಿ ಛಂದಸ್ಸನ್ನು ಸಮೇತ ಎಷ್ಟು ಸುಂದರವಾಗಿ ಅಲಂಕಾರಗಳು ಆಮೇಲೆ ಛಂದಸ್ಸು ಉಪಯೋಗಿಸಿ ಅವರು ಬರೆದಂತ ಹಳೆಗನ್ನಡ ಪದ್ಯವನ್ನು ಒಂದೊಂದು ಪದ್ಯವನ್ನು ಓದಿದ್ರೆ ಅಷ್ಟು ಸುಂದರ ಅವ್ರು ಪ ಅವ್ರ ಶಬ್ದ ಜೋಡಣೆ ಎಷ್ಟು ಅಲಂಕಾರ ಛಂದಸ್ಸು ಸಮೇತ ಬರೆದಿದ್ದಾರೆ ಅಂತಹ ಒಂದು ಮಹಾನ್ ಕವಿಗಳನ್ನು ಹೊಂದಿದಂತ ನಾಡು ನಮ್ಮದು ಅಂತಹ ಭಾಷೆಯಲ್ಲಿ ಪ್ರಭುತ್ವವನ್ನು ಕವಿಗಳನ್ನು ಹೊಂದಿದಂತ ನಾಡು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಮಹಾನ್ ಕವಿಗಳು ಕುವೆಂಪು ಹೌದಾ ಎಷ್ಟು ಅವರೆಲ್ಲ ಬೇಂದ್ರೆ ಆಯಿತು ಕುವೆಂಪು ಆಯಿತು ಎಲ್ಲ ಕವಿಗಳು ನಮ್ಮ ವಿಶೇಷತೆಗಳನ್ನು ಏನು ಮಾಡಿದರು ಅವರು ಕನ್ನಡಲ್ಲಿರುವ ವಿಶೇಷತೆಗಳನ್ನು ಅವ್ರು ಅರ ಏನು ಮಾಡಿದರು ಅರೆದು ಕುಡಿದಿದ್ದರು ಅದ್ರ ಜೊತೆಗೆ ಅದನ್ನು ಎಲ್ಲರಿಗು ಹಂಚಿದರು ಅಂತಹ ಒಂದು ಕನ್ನಡ ಭಾಷೆ ನಮ್ಮದು ಆ ಭಾಷೆಯಲ್ಲಿರುವಂತ ಸುಂದರತೆಯನ್ನು ನಾವು ಸವಿಬೇಕು ಸವಿಗನ್ನಡ ಸವಿಗನ್ನಡ ನಮ್ಮದು ಅಂತಹ ಕನ್ನಡವನ್ನು ನಾವು ಸವಿದು ಸವಿದಾಗ ಅದರ ಅಂದ ನಮಗೆ ಗೊತ್ತಾಕತೆ ಅದರಿಂದ ನಮ್ಗೆ ಖುಷಿ ಬರ್ತದೆ ಅಂತ ನನ್ಗೆ ಅನುಭವ ನಾನಂತು ಕನ್ನಡ ಬಿಟ್ಟು ಯಾವ ಭಾಷೆನು ಮಾತಾಡೋದಿಲ್ಲ ಅಂದರೆ ಮಾತಾಡೋ ಅರ್ಥ ಈಗ ಬೇರೆ ಭಾಷೆ ವ್ಯವಹಾರಕ್ಕಾಗಿ ಬೇರೆ ಭಾಷೆಯನ್ನು ಕಲಿಬೇಕು ಇಲ್ಲ ಅಂತಲ್ಲ ಆದರೆ ನಮ್ಮ ಭಾಷೆ ನಮ್ಮ ಕನ್ನಡ ಅನ್ನುವ ಅಭಿಮಾನ ಅದನ್ನು ಬೆಳೆಸಬೇಕು ನಮ್ಮ ಭಾಷೆಲೆ ನಾವು ಮನೇಲೆ ಮಾತಾಡ್ರಿ ಬೇಕಾದನ್ನ ಕಲೀರಿ ನೀವು ಬೇಕಾದ ಭಾಷೆಯನ್ನು ಬೇಕಾದಷ್ಟು ಭಾಷೆಗಳನ್ನು ಕಲೀರಿ ಹೊರಗಡೆ ವ್ಯವಹಾರಕ್ಕಾಗಿ ಬೇಕಾದಷ್ಟು ಏನು ಮಾಡ್ರಿ ಭಾಷೆ ಕಲೀರಿ ಆದರೆ ನಮ್ಮ ಮಾತೃ ಭಾಷೆ ಅನ್ನೋ್ದು ಏನಿದೆಯಲ್ಲ ಅದನ್ನು ಮರಿಬೇಡ್ರಿ ಎಲ್ಲೇ ಹೋಗಲಿ ನಮ್ಮ ಮಾತೃ ಭಾಷೆಯಲ್ಲಿ ಮಾತಾಡೋದು ನಾವು ಮನೆಯಲ್ಲಿ ಮಾತೃ ಭಾಷೆಯಲ್ಲಿ ಮಾತಾಡ್ದಾಗ ಮಕ್ಕಳು ಸಹಜವಾಗಿ ಮಾತೃ ಭಾಷೆಯನ್ನು ಕಲಿತಾರೆ ಆ ಭಾಷೆಯಲ್ಲಿ ಇರುವಂತ ಏನು ಮಕ್ಕಳು ಏನಾದರು ತಪ್ಪು ಉಚ್ಛಾರಣೆ ಮಾಡಿದಾಗ ಅಥವಾ ತಪ್ಪು ಹೇಳಿದಾಗ ನಾವು ಮನೇಲೆ ತಿದ್ದಿ ಅದನ್ನು ಮುಂದೆ ತಪ್ಪಾಗಲಾರ್ದಂಗೆ ನೋಡಿಕೊಂಡ್ರೆ ಮಕ್ಕಳು ತನ್ನಿಂದ ತಾನೇ ದೊಡ್ಡವರಾದಾಗ ಅದನ್ನು ತಮ್ಮ ಜೀವನದಲ್ಲಿ ಅಳವಡ್ಸ್ಕೊತಾರೆ ಕನ್ನಡ ಭಾಷೆನ ಅಳವಡ್ಸ್ಕೊಂಡಾಗ ಅವ್ರಿಗು ಏನಾಗುತ್ತೆ ಮಾತೃ ಭಾಷೆಯಲ್ಲಿ ಅದು ಎಷ್ಟು ಅರ್ಥ ಆಗುತ್ತಲ್ಲ ಆ ಥರ ಭಾವನೆಗಳು ಅರ್ಥ ಬೇರೆ ಭಾಷೆಯಲ್ಲಿ ಆಗೋದಿಲ್ಲ ಅಂತ ನನ್ನರ್ಥ ಬೇರೆ ಭಾಷೆಯಲ್ಲಿ ಮುಂದೆ ಅವರು ದೊಡ್ಡವರಾದಾಗ ಅದನ್ನು ಅರ್ಥ ಮಾಡ್ಕೊಂಡೆ ಮಾಡ್ಕೊತಾರೆ ಆದ್ರೆ ಚಿಕ್ಕಂದಿನಿಂದ ನಮ್ಮ ಭಾಷೆನ ಕನ್ನಡ ಭಾಷೆ ಅಂದರೆ ನಮ್ಮ ಮಾತೃ ಭಾಷೆ ಅದನ್ನು ಎಲ್ಲರದ್ದು ಕರ್ತವ್ಯ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿರುವ ಎಲ್ಲರು ಕನ್ನಡಿಗರು ಎಲ್ಲರು ತಮ್ಮ ತಮ್ಮ ಮನೆಯಲ್ಲಿ ಏನು ಮಾಡೋದು ಬೇಡ ಮಕ್ಕಳ ಜೊತೆಯಲ್ಲಿ ಕನ್ನಡದಲ್ಲೇ ಕಂಪಲ್ಸರಿ ಮಾತಾಡಿದ್ರೆ ಕನ್ನಡ ತನ್ನಿಂದ ತಾನೇ ಬೆಳಿತದೆ ಬೇರೆ ಭಾಷೆಯವರು ಈಗ ಬಂದಾಗ ಬೇರೆ ಭಾಷೆಯವರು ಬಂದಾಗ ಅವ್ರ ಜೊತೆನು ಕನ್ನಡ ಕಲಿಸ್ಲಿಕ್ಕೆ ನಾವು ಏನು ಮಾಡಬೇಕು ಪ್ರಯತ್ನ ಮಾಡಬೇಕು ಅವ್ರು ಬೇರೇದವರು ಏನಪ್ಪ ಅಂದ್ರೆ ಕಲೀಲಿ ನಮ್ಮ ಕನ್ನಡವನ್ನು ಕಲಿತು ನಮ್ಮ ಕರ್ನಾಟಕದಲ್ಲಿ ಇದ್ದಾರಂದರೆ ಕನ್ನಡವನ್ನು ಕಲಿತು ಅವ್ರು ಸಹಿತ ಕನ್ನಡ ಭಾಷೆಲೆ ಮಾತ್ನಾಡೋದನ್ನು ಕಲಿತಾಗ ನಮ್ಗು ಖುಷಿ ಅವ್ರ್ಗು ವ್ಯವಹಾರಕ್ಕೆ ಆ ಆ ಒಂದು ಭಾಷೆ ನಮ್ಮ ಕರ್ನಾಟಕದಲ್ಲಿ ಅವ್ರಿಗು ಉಪಯೋಗ ಆಗತ್ತೆ ಅಂತಹ ಒಂದು ಭಾಷೆಯನ್ನು ನಾವೊಂದು ಕೀಳಾಗಿ ಅಥವಾ ಕನ್ನಡ ಮಾತಾಡಿದ್ರೆ ನಮ್ಗೇನೊ ಒಂದು ಮುಜುಗರ ಅನ್ನೋ ರೀತಿಯಲ್ಲಿ ನಾವೆಂದು ಅದನ್ನು ಮಾಡಿದರೆ ನಮ್ಮ ಭಾಷೆಗೆ ನಾವು ಅವಮಾನ ಮಾಡಿದಂತೆ ನಮ್ಮ ತಾಯಿಗೆ ನಾವು ಅವಮಾನ ಮಾಡಿದಂತೆ ಆದ್ದರಿಂದ ಕನ್ನಡವನ್ನು ಬೆಳೆಸಲಿಕ್ಕೆ ಸಾಕಷ್ಟು ಏನು ಈಗ ಆಧುನಿಕ ಯುಗದಲ್ಲಂತು ಎಷ್ಟೊಂದು ಈ ಕನ್ನಡ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಿಜವಾಗ್ಲು ಕನ್ನಡದ ಪುಸ್ತಕಗಳು ಎಷ್ಟು ಸುಂದರವಾದ ಪುಸ್ತಕಗಳು ಮಕ್ಕಳಿಗೆ ಲಭ್ಯ ಇದಾವ್ ಅಂತಹ ಒಂದು ಪುಸ್ತಕಗಳನ್ನು ಮಾರ ಬ ಮಾರ್ಕೆಟ್ನಲ್ಲು ಸಿಗ್ತಾವೆ ಬೇಕಾದಷ್ಟು ಪುಸ್ತಕಗಳು ಸಿಗ್ತಾವೆ ಅಂತಹ ಪುಸ್ತಕಗಳಾಗಲಿ ಅಥವಾ ಈ ಚಾರ್ಟ್ಗಳಾಗಲಿ ಆಮೇಲೆ ಇವತ್ತಂತು ಮಾಧ್ಯಮಗಳಿಂದನು ಸಹಿತ ಬೇಕಾದಷ್ಟು ನಾವು ಏನು ಮಾಡ್ಬೋದು ಭಾಷೆನ ಕಲಿಬೋದು ವ್ಯಾಕರಣ ಶುದ್ಧವಾದ ಕನ್ನಡ ಭಾಷೆಯನ್ನು ಕಲಿತು ಅದನ್ನು ಎಲ್ಲರಿಗು ನಾವು ಹಂಚ್ಬೇಕು ನಾವು ಅಷ್ಟೇ ಕಲಿಯೋದಲ್ಲ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಆ ಕನ್ನಡ ಭಾಷೆಯನ್ನು ಕಲಿತು ಕನ್ನಡವನ್ನು ಉಳಿಸಲಿಕ್ಕೆ ನಮ್ಮದೇ ಆದಂತ ಚಿಕ್ಕ ಕೊಡುಗೆ ನಾವು ನಮ್ಮ ತಾಯಿ ಭೂಮಿಗೆ ಮಾತೃ ಭೂಮಿಗೆ ಮಾಡುವಂತ ಅಳಿಲು ಸೇವೆ ಇದು ಇಂತಹ ಒಂದು ಸೇವೆಯನ್ನು ನಾವೆಲ್ಲರು ಮಾಡೋಣ ಎಲ್ಲರು ಕೈ ಜೋಡಿಸಿದಾಗ ಕನ್ನಡ ತನ್ನಿಂದ ತಾನೇ ಬೆಳಿಯುತ್ತೆ ಉಳಿಯುತ್ತೆ ನಾವು ಅದನ್ನು ಮಾಡುವಂತ ಪ್ರತಿಜ್ಞೆಯನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಒಂದು ಅನಿಸಿಕೆಯನ್ನು ಮುಗಿಸ್ತೇನೆ